ಹಲೋ ಧಾರ್ವಾಡ ಯಾವಾಗ ರೀ ಇವತ್ತು ಸಾಯಂಕಾಲ ಐದು ಗಂಟೆ ಒಂದು ಐತಿ ರೀ ಆರಕ್ಕೆ ಒಂದು ಐತಿ ಎಂಟಕ್ಕೊಂದು ಐತಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ರೀ ಹಾಂ ಖುಷಿ ವಿಶ್ವ ವಿದ್ಯಾಲಯ ರೀ ಹಾಂ ಐದು ಬರ್ರಿ ಆರಕ್ಕೆ ಬರ್ರಿ ಅಲ್ಲಾ

ಇಲ್ಲಿ ಇಲ್ಲಿ ಬರಿ ಸ್ಟ್ಯಾಂಡ್ನಾಗ ನೋಡ್ರಿ ಸ್ಟ್ಯಾಂಡ್ನಾಗ ಏನಿಲ್ಲ ರೀ ಅದು ಒಂದೊಂದು ತಾಸಿಗೆ ಒಂದೊಂದು ಹೋದಾವ ರೀ ಬಟ್ ಅಲ್ಲಿ ಖುಷಿ ವಿಶ್ವ ವಿದ್ಯಾಲಯದಾಗ ಒಂದು ಹತ್ತು ನಿಮಿಷ ನಿಂದ್ರದತ್ ನೋಡ್ರಿ

ಟಿಕೇಟ್ ಟಿಕೇಟ್ ಹನ್ನೆರಡು ರೂಪಾಯಿ ಐತಿ ನೋಡ್ರಿ

ಎಷ್ಟು ಮಂದಿ ಇದ್ದೀರಿ ಹೌದು ರೀ ಹ್ಞೂ ಹ್ಞೂ ಅಲ್ಲಿ ಬಂದು ವೇಟ್ ಮಾಡ್ರಿ ಈಗ ಬರ್ತೀನಿ ನಾನು ಬಸ್ಸಿದ್ರ ಬಸ್ಸಲ್ಲಿ ಬರಾಕೆ ಹತ್ತತ್ ರೀ ಈಗ ಅಲ್ಲೇ ವೇಟ್ ಮಾಡ್ತಾಯಿರಿ ಬರ್ತೀವಿ ಹಾಂ ಮತ್ತು ರೀ ಹಾಂ ಹಾಂ ರೀ ಹೊಸ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಇರ್ತದ ಅಗ್ರಿ ಗೇಟಿಂದ ರೀ ಹೊಸ ಬಸ್ ಸ್ಟ್ಯಾಂಡ್ನಾಗ ಇಲ್ಲೊಂದು ಎರಡು ಒಂದು ಏಳು ನಿಮಿಷನು ಇಲ್ಲ ಎರಡು ಮೂರು ನಿಮಿಷ ನಿಲ್ತೈತಿ ಅಷ್ಟೆ ರೀ ಹಾಂ ಸಿಪಿಟಿಯಿಂದನು ಬರ್ತೈತಿ ರೀ ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ನಾಗ ಒಂದು ಎರಡು ನಿಮಿಷ ನಿಲ್ತೈತಿ ರೀ ಯಾಕಂದ್ರೆ ಸೊಲ್ಪ ಶಾಲೆ ಹುಡ್ರ್ ಹತ್ತು ಬುಟ್ಟಾವ ಬಸ್ ತುಂಬ ಭಾಳ ಹಂಗಾಯ್ ಸೊಲ್ಪ ಲೇಟಾ ಬಂದೆ ಒಂದು ಐದು ನಿಮಿಷ ಲೇಟಾಗೈತಿ ನೋಡ್ರಿ ಅಷ್ಟೇ ಹಾಂ ನಿಮ್ದೇನು ಐದು ನಿಮಿಷ ಲೇಟಾಗಿತ್ತು ರೀ ಏನಾಗಲ್ಲ ರೀ ಬಸ್ ಫ್ರಿ ಇರ್ತೈತಿ ಇದು ತೆಗೀತಾ ಬರೋಣ ಬಸ್ ಫ್ರಿ ಇರ್ತತಿ ರೀ ಏ ಸೀಟ್ ಸಿಕ್ತವ ರೀ ಸೀಟ್ ಸಿಕ್ತವ ರೀ ಬಸ್ ಏನೋ ಚೆನ್ನಾಗೈತಿ ರೀ ಏ ಇಲ್ಲ ಇಲ್ಲಲ್ಲ ರೀ ಸೈಡ್ ನೀವು ವಾಟ್ ವೇಟ್ ಮಾಡ್ರಿ ಬಂದಿರಿ ಬಂದಿರಿ ಸರಿ ಸರಿ ರೀ